ಒಪ್ಪ ಪ್ರವಾಸಕ್ಕ ಎಲ್ಲಿಗೆ ಹೋಗ್ಬೇಕು ಅಂದ್ರೆ ನಾ ಒಂದು ಸತಿ ಸ್ಕೂಲ್ ಟೈಮ್ನಾಗೆ ಸ್ಕೂಲ್ ಟೈಮ್ನಾಗೆ ಅಂದ್ರೆ ಏನಪ್ಪ ಅಂದ್ರೆ ನಾ ಆವಾಗ ಎಂಟನೇ ಇದ್ದೇವು ಎಂಟನೇ ತರಗತಿ ಇದ್ದಿದ್ದೇವು ಎಲ್ಲಿಗೆ ಹೋಗ್ಬೇಕು ಅಂತಪಾ ಡಿಸೈಡ್ ಮಾಡ್ದಾಗ್ ಶಾಲೆಯಾಗ ಟೂರ್ ರೆಡಿ ಮಾಡಿದ್ರ್ ನಮ್ಮ ಸ್ಕೂಲ್ನ್ಯಾಗ ಎ ಎಲ್ಲಿಗೆ ಹೋಗೋಣಪ್ಪ ಎಲ್ಲಿಗೆ ಹೋಗು ಅದು ಅವಾಗ ಸಮ್ಮರ್ ಇತ್ತು ಆಗ ಡಿಸಂಬರ್ ತಿಂಗಳ ಸಮ್ಮರ್ ಇರುತ್ತಲ್ಲ ಹೋಗೋಮ್ ಹೋಗೋಮ್ ಅಂತ ಪ್ಲಾನ್ ಮಾಡ್ದೋ ಎಲ್ಲಿಗೆ ಹೋಗ್ಬೇಕಪ್ಪ ಅಂತಂದ್ರೆ ನಾವು ಅಂದೇ ಎಲ್ಲರೂ ಮೇಡಮ್ ಈ ಕಡೆ ಮಂಗ್ಳೂರು ಸೈಡ್ ಹೋಗೋಮ್ಬ್ರಿ ಈ ಕಡೆಯೆಲ್ಲಾ ಸಮುದ್ರ ಅವೆ ರೀ ಮತ್ತು ಈ ಕಡೆ ದೊಡ್ದ ಪರ್ವತ ಅವೆ ರೀ ಮತ್ತು ಆ ಕಡೆ ಎಲ್ಲ ಬರೋ ಟೈಮಿ ಈ ಕಡೆ ಎಲ್ಲ ಮಂಗ್ಳೂರು ಕಡೆ ಟೈಮಿ ಈ ಕಡೆಯೆಲ್ಲ ಐತಿಹಾಸಿಕ ಸ್ಥಳಗಳ್ ಅವಾ ಬರೋ ಟೈಮಿಗೆ ಇದು ದೊಡ್ಡ ದೊಡ್ಡ ಇಂಟೆಂಷನ್ ಮೇಲೆ ಹೋಗಿ ಬಿಟ್ಟೇವು ಎಲ್ಲರು ಸ್ಕೂಲ್ ಹುಡುಗರ್ ಎಲ್ಲ ರೆಡಿ ಆಗ್ಬಿಟ್ಟು ಟೀಚರ್ಸ್ ಎಲ್ಲ ರೆಡಿ ಆದರು ಮತ್ತು ನಾನು ಹೇಳೋದೆ ಫೈನಲ್ ಆಗ್ಬುಡ್ತು ಮಂಗ್ಳೂರಿಗ್ ಹೋಗಿ ಮತ್ತು ಬರೋ ಟೈಮಿಗೆ ಐತಿಹಾಸಿಕ ಸ್ಥಳಗೊಳ್ ಇರ್ತಾವೆ ಈ ಕಡೆ ಎಲ್ಲ ಮತ್ತು ಹಿಂಗೆ ಹಿಂಗೀಗ ಯಾವುದಪ್ಪ ಅಂದ್ರೆ ಈ ಕಡೆ ಯಾವುದು ಹಂಪಿ ಹೊಸಪೇಟೆ ಹಿಂಗಾಸಿ ಹಿಂಗೆಲ್ಲ ಹಿಂಗೆಲ್ಲ ಮುಗಿಸ್ಕೊಂಬರ್ಬೆಕು ಅನ್ನೋದ್ ಇಂಟೆಂಷನ್ ಹೋಗ್ಬಿಟ್ಟೆವು ಫಿಕ್ಸಾತು ಸಮುದ್ರ ನೈಟ್ ಬಿಟ್ಟೆವು ಎಲ್ಲರು ಬಂದ್ರೆ ಎಲ್ಲರು ಅದು ವ್ಯಾನ್ ಮಾಡಿವಿ ಸ್ಕೂಲ್ ಎಲ್ಲರು ಸ್ಕೂಲ್ನ್ಯಾಗ ಎಲ್ಲರು ಬಂದ್ರೆ ಹೋಗ್ಬಿಟ್ಟೆವು ರೆಡಿ ಆಗಿ ಬಿಟ್ಟೇವು ಮುಂಜಾನೆ ಆಗೋನ ಎದ್ದು ಬಿಟ್ಟೇವು ಸಮುದ್ರದಾಗ ನೋಡಿದೆವು ಕಣ್ಣು ಎರಡು ಕಣ್ಣು ಸಾಲಲಾಗಿತ್ತು ನಂಗೆ ಅಷ್ಟೂ ಒಂದು ಸುಂದರವಾದ ಕ್ಷಣದವು ನಾವು ಮರಿಲಿಕ್ ಆಗೋಲ್ಲ ನಮ್ಮ ಸ್ಕೂಲ್ ಟೈಮ್ನಾಗ್ ಅದ್ರಾಗೆ ಬೇರೆ ನಮ್ದೊಂದು ಸಪ್ರೇಟೇ ಒಂದು ಸ್ ಟೀಮ್ ಇತ್ತು ನಾವು ಹುಡುಗರ್ ಎಲ್ಲ ಬೀಚ್ನಾಗೆ ಆಟ ಆಡೋದು ಏನದು ಕಣ್ಣಲ್ಲೇ ನೋಡೋದ್ ಏನದು ತೃಪ್ತಿ ಪಡೋದ್ ಏನದು ಭಾಳ್ ಅಂದ್ರೆ ಭಾಳಾಪ್ಪಾ ಮತ್ತು ಅಲ್ಲಿ ಎಲ್ಲ ಓಡಾಡಿ ಮತ್ತು ಓಡಾಡಿ ಎಲ್ಲ ಸಮುದ್ರದಾಗೆ ಮೈ ತೊಕ್ಕೊಂಡು ಟೀಚರ್ಸ್ ಜೋಡಿ ಮಜಾಕ್ ಆಡಿ ಎಲ್ಲ ಟೈಮ್ ಪಾಸ್ ಮಾಡಿ ಬಂದು ಯಾವಾಗ ಉಂಣ್ತಿವೊ ಊಟ ಉಪಹಾರ ಎಲ್ಲ ಮಾಡಿ ಮತ್ತು ಸೀದಾ ಏನ್ಮಾಡಿದ್ಯಾ ಬೆ ಅಂದು ಬೇರೆ ಊರಿಗ್ ಹೋಗ್ಬಿಟ್ಟೆವು ಮತ್ತು ಎಲ್ಲಿ ಆ ಮಂಗ್ಳೂರಾಗೆ ಒಂದು ಐತಿಹಾಸಿಕ ಸ್ಥಳ ಅದ ಅಂತಂದರು ಅಲ್ಲಿ ಹೋಗಿಬಿಟ್ಟೆವು ಐತಿಹಾಸಿಕ ಸ್ಥಳದ್ ಭಾಳ್ ವರ್ಷದಿಂದ ಒಂದು ಇದು ಇತ್ತಪ್ಪ ಗುಡಿ ಮತ್ತು ಅಲ್ಲಿ ಗುಡಿಗೆ ಹೋದೆವ್ ಶಿವನ ಮೂರ್ತಿ ಇತ್ತು ಅದು ಗುಡಿಯಾಗ್ ಹೋದೆವು ಓಸ್ಮಂದಿ ಮತ್ತು ಲೈನ್ಸೆ ಎಲ್ಲ ಪಾಳಿ ಮಾಡ್ದೇವು ಮತ್ತು ನಂದೆಲ್ಲ ಟೀಮ್ ಇತ್ತಲ್ಲಾ ಮತ್ತು ಅಲ್ಲಿ ಏನ್ಮಾಡ್ದೆವು ನಾವೆಲ್ಲ ಆ ಕಡೆ ಈ ಕಡೆ ಹೊಗ್ತಿವ್ರಿ ಮ್ಯಾಡಮ್ ಅಂತಂದು ಪರ್ಮಿಸನ್ ತೊಗೊಂಡ್ ಎಲ್ಲ ಕಡೆ ಹೋಗಿಬಿಟ್ಟೆಪ್ಪ ಅಲ್ಲಿ ನೋಡ್ತೀವಿ ಐತಿಹಾಸಿಕ ಸ್ಥಳ ಅವನ್ನು ಹಿಂದಿನ್ ಕಾಲ್ನಾಗ ರಾಜರು ಮಹಾರಾಜರು ಅವ್ರು ಕತ್ತಿ ಅವ್ರು ಹಾಕ್ತಿರೋ ಎಲ್ಲ ಒಳಉಡ್ಪುಗಳ್ ಎಲ್ಲ ಎಲ್ಲ ಇದ್ವುಪ್ಪ ಅಲ್ಲಿ ಹಾಂಗೆ ನೋಡಿ ಆಶ್ಚರ್ಯ ಆದೇವ್ ಎಲ್ಲ ಟೀಚರ್ಗಳ್ ನಮಗೆ ಬರಗಾಲ್ ಹತ್ತಿರ್ರು ಏನ್ರೋ ಭಾರಿ ಕರ್ಕೊಂಡು ಬಂದಿರ್ರಿ ಭಾರಿ ಕರ್ಕೊಂಡು ಬಂದಿರಿ ಅಂತ ಖುಷ್ ಆದರಪ್ಪ ಮತ್ತು ನಮ್ಮ ಟೀಮ್ ಎಲ್ಲ ಖುಷ್ ಆಗಿಬಿಟ್ರಪ್ಪ ಮತ್ತು ಅಲ್ಲಿದೆ ಏನು ಮಾಡ್ದೆವು ಸೀದಾ ಯಾವುದರ ಒಂದು ಪ್ಲೇಸಿಗೆ ಹೋಗಬೇಕಲ್ಲ ಸೀದ ಕಡೆ ಯಾಕಡ್ ಹೋಗಮ್ಮಿ ಯಾಕಡೆ ಹೋಗಾಮ್ಮಿ ಅಂತ ಚಿಂತೆ ಇದೆ ಮಾಡತಿದ್ದೇವು ಊಟ ಗೀಟ ಮಾಡ್ದೇವು ಎಲ್ಲರು ಯಾವ್ದು ಹೋಗಾಮ್ಮಿ ಯಾವ್ದು ಹೋಗಾಮ್ಮಿ ಅಂತಂದು ನೊಡಿದೆವು ಎಲ್ಲಿಗೆ ಹೋಗೋಣಪ್ಪಾ ಅಂತ ಅಂದ್ರೆ ಇದೊಂದು ಪರ್ಮಾತ್ಮ ಇದು ಬರ್ತದೆ ಇಲ್ಲಿ ಯಾವುದಪ್ಪಾ ಅಂದ್ರೆ ಮಂಗ್ಳೂರ್ನಿಂದ್ ಹೋಗೋ ಟೈಮಿಗೆ ಅದೆ ಅದು ಯಾವುದೋ ಊರು ಬರ್ತದೆ ಪರ್ಮಾತ್ಮಂದು ಗುಡಿ ಸಮುದ್ರಕ್ಕೆ ಹತ್ತಿರ ಅದೆ ಮತ್ತು ಸಮುದ್ರಕ್ಕೆ ಹೊಗ್ತೇನ್ ದೇವಸ್ಥಾನ್ಕ ಹೋದೆವಪ್ಪ ಅಲ್ಲಿ ಹೋದೆವು ಏನು ಮಾಡ್ದೇವು ಇಲ್ಲಿ ಏನು ಮಾಡ್ದೆ ಬದನೆ ಮಾಡ್ದೆ ಈ ಈ ಇದೇ ಅಲ್ಲ ಇತಿಹಾಸದಾಗ ಜಾಗ ಮಂಗ್ಳೂರ್ನಾಗೆ ಐತೆ ಅಲ್ಲೇ ಸ್ಟೇ ಮಾಡ್ದೆ ರಾತ್ರಿಗೆ ಮುಂಜಾನೆ ಏನ್ಮಾಡ್ದ ರಾತ್ರಿಗೆ ನೈಟ್ ಇದ್ ಮಾಡೋನ್ ರೀ ಟ್ರಾವಲ್ ಅಂದ್ರೆ ಕೆಲವು ಮಲ್ಕೊಂಬಿಟ್ಟೇವ್ ಮುಂಜಾನೆ ಹೋಗೋತನಾ ಅಲ್ಲಿ ಇದು ಅದ್ಕೆ ಏನೋ ಅಂತಾರಪ್ಪ ಯಾವುದು ಟೇ ಪರ್ಮಾತ್ಮಂದು ಗುಡಿದದು ಡುಸ್ ನೋಡಿದ್ರೆ ಮುಂಜಾನೆ ಹೋಗೋದ್ ಮೈಗಿ ತೊಕ್ಕೊಂಡು ಹೋದೇವಪ್ಪ ಅದು ಪರ್ಮಾತ್ಮನ ಗುಡಿ ಎಷ್ಟ್ ದೊಡ್ದುದ್ದೋಪೋ ಎಂಥಾ ದೊಡ್ಡುದ್ ಗುಡಿ ನಂದು ಇಷ್ಟು ವರ್ಷ ಆಯಿತು ಹುಟ್ಟಿ ಎಲ್ಲೀ ನೋಡಿಲ್ಲಪ್ಪ ನಮ್ಮ ಟೀಚರ್ ಎಲ್ಲ ಪರ್ಶ್ಯಾನ್ ಬಿಟ್ಟರು ಏನ್ರೋ ಎಲ್ಲ ಭಾರಿ ಅದೆ ಎಲ್ಲನ್ನು ಪ್ಲಾನಿಂಗ್ ಭಾರಿ ಮಾಡಿರಿ ನೋಡ್ರಿ ಮತ್ತು ಎಲ್ಲ ಖುಷ್ ಆದ್ರಪ್ಪ ಮತ್ತು ಏನಪ್ಪಾ ಇದು ಹೆಂಗೆ ಅವು ಹೋದೆವು ಮತ್ತು ಒಳಾಗೆ ಗುಡಿಯಾಗ್ ದರ್ಶನ ಗಿರ್ಶನ ಮಾಡ್ದೇವು ಚಂದ ದೇವರು ನೋಡಿ ಪ್ರಾರ್ಥನೆ ಮಾಡ್ದೇವು ಎಲ್ಲರು ಲೈಂಚೆಕ್ ಕೂಡ್ದುರು ಟೀಚರ ಸರ್ಗಳೆಲ್ಲ ಲೈನ್ಸೇ ಕೂತ್ತೇವ್ ಒಂದು ಎರಡು ನಿಮಿಷ ಏನು ಮಾಡ್ದೇವು ಪ್ರೇಯರ್ ಮಾಡ್ದೇವು ಮತ್ತು ಪ್ರೆಯರ್ ಗೀಯರ್ ಮಾಡಿ ಮತ್ತು ಊಟ ಗೀಟ ಮಾಡೋಮ್ ಅಂದ್ರೆ ಮತ್ತು ಊಟ ಗೀಟ ಮಾಡ್ದೇವು ಮತ್ತು ಹಂಗೆ ಹಿಂಗೆ ಅಂತ ಏನೋ ಹತ್ತು ನಿಮಿಷ ಮಾತಾಡ್ದೆವು ಮತ್ತೇನು ಮಾಡಿದರು ಟೀಚರ್ಸ್ ಏನ್ ಮಾಡ್ತರೆ ಮನೆಯಾಗ್ ಹಿಂಗ ನಮ್ಮ ಮನೆಯಾಗ್ ಹಂಗೆ ಹಂಗಿತ್ತು ನಮ್ಮ ಮನೆಯಾಗ್ ಹಿಂಗೆ ನಮ್ಮ ಮನೆ ಹತ್ತಿರ ಹಿಂಗಿತ್ತು ಹೋಗೋಲ್ಲ ನಾ ಹಿಂಗೆಲ್ಲ ಮತ್ತು ಅದನ್ನು ಯಾ ಹೇಳೋದು ಮತ್ತು ಅಲ್ಲಿಂದ ಏನ್ ಮಾಡ್ದೇವು ಮತ್ತು ಏನು ಮಾಡ್ದೇವು ಸರಿ ಸಮುದ್ರದಾಗೆ ಓಡ್ಯಾಡೋಣ ಅಂದ್ರೆ ಮತ್ತು ಅದು ಎಲ್ಲ ಸಮುದ್ರ ಗಿಮುದ್ರ ಓಡಾಡಿ ಟೀಚರ್ ಗೀಚೆರ್ ಎಲ್ಲ ಮಜಾಕ್ ಆಡ್ಕೋತ ಮತ್ತು ಮಧ್ಯಾಹ್ನ ಟಿಫ್ಫೆನ್ ಹಂಗೆ ಲಂಚ್ ಹಸಿವೆಯಾಗಿತ್ತು ಮತ್ತು ಏನ್ ಮಾಡೋದು ಲಂಚ್ ಗಿಂಚ್ ತೊಗೊಂಬಿಟ್ಟೇವು ಊಟ ಗೀಟ ಮಾಡೋಣ್ ರೀ ಎಲ್ಲ ಆಗಿದೆ ಈಗ ವಾಪಸ್ ಹೋಗ್ಬುಡಮ್ಮಿ ಊರಿಗೆ ಅಂದುಬಿಟ್ರು ಮತ್ತೆಲ್ಲ ಮನೆ ಬಗ್ಗೆ ಅವ್ರ ಫ್ಯಾಮಿಲಿ ಬಗ್ಗೆ ಎಲ್ಲ ಹೇಳಿದ್ರ್ ಟೀಚರ್ ಎ ಭಾರಿ ಅದೆ ನೀವೆಲ್ಲ ಚಲೋ ಓದ್ತಿರಿ ಹಂಗೆ ಮಾಡ್ತೀರಿ ಎಲ್ಲ ಇಂತಿಂತೆಲ್ಲ ಕರ್ಕೋಂಬರ್ತೀರಿ ಚಲೋ ಹುಷಾರು ಆಗಬೇಕು ಅಂತಂದ್ರೆ ಒಂದು ಮೆಮೊರಿ ಅದು ನಮ್ಗೆ ಮರಿಯಲಾಗದಂಥ ಮೆಮೊರಿ ಸ್ಕೂಲ್ ಟೈಮ್ನಾಗೆ ಏಡ್ತ್ ಕ್ಲಾಸ್ನಾಗೆ ಹೋಗಿದ್ದೆವು ನಾ ರಾಹುಲ ರಿತೇಶಾ ಸುದೀಪ ಪ್ರದೀಪ್ ಅಲ್ಲಿ ಭಾಳಷ್ಟು ಮಂದಿನವ ಅದು ಮರಿಲಾರ್ದಂಥ ಒಂದು ನೆನ್ಪು ಅಂದ್ರೆ ಹಿಂಗಿರಲಾರ್ದೆ ನಾವು ಬಾ ಅದು ಇನ್ನು ಬಿ ಇನೊಂದ್ಸತಿ ಹೋಗೋಮ್ ಅಂದರು ಬಿ ಅದು ಅಷ್ಟು ನಾವು ಹೋಗೋಕ್ ಖುಷಿ ನಮ್ಗೆ ಹೋಗ್ಬೇಕಂದ್ರೆ ಇವತ್ತೆ ಹ್ಞೂ ಹೋಗಮ್ ಅನ್ನೋ ಲೆಕ್ಕಕ್ಕೆ ಇದಿದ್ದೀವಿ ಒಟ್ಟು ಕಳ್ದು ಹೋದ ದಿನ ಬರೋಲ್ಲ ಏನೋ ಮಾಡೋಕ್ ಹೊಗಲ್ಲಾ ಅನ್ಸರಿಸ್ಕೊಂಡ್ ಹೋಗ್ಬೇಕಾಗ್ತದೆ ಮತ್ತು ನೋಡೋಮ್ ಅಂಥ ಟೈಮ್ ಯಾವಾಗಾರ ಬಂದ್ರೆ